ಕರ್ನಾಟಕ ರಾಜ್ಯದ ಶಿಕ್ಷಣ ಕ್ಷೇತ್ರದಲ್ಲಿ ಗಮನ ಸೆಳೆಯುತ್ತಿರುವುದು ಇವತ್ತಿನ ವಿಚಾರದಲ್ಲಿ ಫೋನು ಅದರಲ್ಲಿ ಯಾವ ರೀತಿ ಮಕ್ಕಳು ಕಲೀತಾಯಿದ್ದಾರೆ ಆನ್ಲೈನ್ ಕಲಿಕೆ ಬಂದಿದೆ ಈಗ ಕೊರೋನಾ ಬಂತು ಬಂತು ಆವಾಗಿಂದ ಆನ್ಲೈನ್ ಕ್ಲಾಸಸ್ಸು ಸ್ಟಾಟ್ ಆಗಿದ್ದಾವೆ ಅವಾಗಿಂದ ಮಕ್ಕಳು ಕೆಲವು ಮಕ್ಕಳು ಆನ್ಲೈನ್ ಕ್ಲಾಸಲ್ಲಿ ನೋಡಿ ಕಲ್ತಿದ್ದಾರೆ ಇನ್ನೂ ಕೆಲವು ಮಕ್ಕಳು ಬುಕ್ಕಲ್ಲಿ ಬುಕ್ಕನ್ನು ಓದಿ ಅದನ್ನು ಸಂಕ್ಷಿಪ್ತವಾಗಿ ಓದಿ ಅದನ್ನು ತಿಳ್ಕೊಂಡು ಇನ್ನೂ ಮಕ್ಕಳು ಕಲೀತಾರೆ ಕೆಲವು ಮಕ್ಕಳು ಕಲೀತಾರೆ ಇದನ್ನು ಅಂತರಾಷ್ಟ್ರೀಯ ಮಟ್ಟದಲ್ಲಿ ನಾವು ಆ ಪಾಲುಗಾರಿಕೆ ಅಂತಂದು ಬಂದಾಗ ನಮ್ಮ ಒಂದು ಜಾಗತಿಕ ಶಿಕ್ಷಣ ಅಭಿವೃದ್ದಿ ತರಗತಿಗಳಲ್ಲಿ ಕೃತಕ ಬುದ್ಧಿ ಮತ್ತೆ ಚಂದಾದಾರಿಕೆ ಅಂದರೆ ಸ್ವಂತ ಬುದ್ಧಿ ಇಲ್ಲ ಇವತ್ತು ಪ್ರತಿಯೊಂದಕ್ಕೂ ತಲೆಗೆ ಯಾರೂ ಕೆಲಸ ಕೊಡ್ತಿಲ್ಲ ನಾವು ಏನೇ ಒಂದು ಕ್ವಷನ್ ಕೇಳೂ ನಾವು ಏನೇ ಒಂದು ಜನ್ರಲ್ ನಾಲೇಜ್ ಯಾವುದೇ ಒಂದು ವಿಚಾರ ತಗೊಳ್ರಿ ಏನಾದರೂ ಒಂದು ಒಂದು ಎಸ್ ಎಲ್ ಸಿ ಮಗುನಾ ಒಂದು ಎಸ್ ಎಲ್ ಸಿ ಓದ್ತಿರುವಂಥ ಒಂದು ಮಗುನಾ ಒಂದು ಜನ್ರಲ್ ಕ್ವಷನ್ ಕೇಳಿದರೆ ಬೇಗ ಹೋಗಿ ಅವನು ತಲೆಗೆ ಕೆಲಸ ಕೊಡಲ್ಲ ಹೋಗಿ ಮೊಬೈಲ್ ಸರ್ಚ್ ಮಾಡ್ತಾನೆ ಹಾಂ ಗೂಗಲ್ ಕೇಳೋಣ ಹಾಂ ಯಾವುದು ಯೂಟ್ಯೂಬು ಇನ್ನೊಂದು ಯಾವುದಾದ್ರೂ ಒಂದು ಆ್ಯಪಲ್ಲಿ ಆ ಕ್ವಷನ್ ನಾವು ಡೈರೆಕ್ಟಾಗಿ ಅವ್ನಿಗೆ ಕ್ವಷನ್ ಕೇಳಿದರೆ ಅವ್ನು ಹೋಗಿ ಮೊಬೈಲಲ್ಲಿ ಚೆಕ್ ಮಾಡ್ತಾಯಿರ್ತಾನೆ ಆ ರೀತಿ ಒಂದು ತಂತ್ರಜ್ಞಾನ ಇವತ್ತಿನ ಜೀವನದಲ್ಲಿ ಅಷ್ಟೊಂದು ಮುಂದುವರೆದಿದೆ ತಂತ್ರಜ್ಞಾನ ನಮ್ಮ ಶಿಕ್ಷಣದ ಶಿಕ್ಷಣ ಕ್ಷೇತ್ರದಲ್ಲಿ ಈ ರೀತಿಯಾಗಿದೆ ಅದೂ ಒಂದು ರೀತಿ ನೋಡಿದರೆ ಅದು ನಮಗೆ ಒಳ್ಳೆಯದು ಇನ್ನೂ ಕೆಲವೊಂದು ಕಡೆ ನೋಡಿದರೆ ಒಂದ್ರೀತಿ ಕೆಟ್ಟ ಪರಿಣಾಮವೂ ಸಹಾ ಇದು ವಿದ್ಯಾರ್ಥಿಗಳ ಮೇಲೆ ಬೀರ್ತಾಯಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ